ಹಲೋ ಎಲ್ಲಿದ್ದೀರಾ ಸಾರ್ ನಾವು ಕ್ಯಾಬ್ ಬುಕ್ ಮಾಡಿದ್ವಲ್ಲ ಹೌದಾ ನೀವು ಎಲ್ಲಿ ಹೋಗಿದ್ದೀರಾ ನಾವು ನಾ ನಂಬರಿಗೆ ಹೋದ ಹೋಗಲಿಕ್ಕೆ ಹೇಳಿದ್ದಲ್ಲಲ್ಲ ಅದು ನಂಬರ್ ನಿಮಗೆ ಚೇಂಜ್ ಆಗಿರಬೇಕು ನೋಡಿ ಆಯ್ತು ಆಯ್ತು ಆಯ್ತು ನೀವು ಅಲ್ಲಿಗೆ ಹೋಗೋದಾದ್ರೆ ಬೇಡ ನಮಗೆ ನಾವು ಕ್ಯಾನ್ಸ್ ಕ್ಯಾನ್ಸಲ್ ಮಾಡ್ತೇವೆ ಇಲ್ಲ ನೀವು ಕರೆಕ್ಟಾಗಿ ಕೇಳಬೇಕಿತ್ತಲ್ಲ ಇಲ್ಲ ಇಲ್ಲ ಈಗ ನಮಗೆ ಈಗ ಲೇಟಾಗ್ತಾ ಉಂಟು ಕ್ಯಾನ್ಸಲ್ ಮಾಡಿ ನಾವು ಬೇರೆ ಕ್ಯಾಬನ್ನಿಲ್ಲಿ ಬುಕ್ ಮಾಡಿದ್ದೇವೆ ಆಗ್ಬೋದಲ್ಲ ಹೌದೌದೌದು ನಮ್ಮನ್ನಲ್ಲಿ ತುಂಬ ಕಾಯ್ತಿದ್ದಾರೆ ನಮಗೆ ಯಾರ್ಪೊರ್ಟಿಗೆ ಹೋಗಲಿಕ್ಕೆ ಅಲ್ಲಾ ಅಲ್ಲಿ ಟೈಮ್ ಮಿಸ್ಸಾದ್ರೆ ಮತ್ತೇ ನಮಗೆ ಆಗೋದಿಲ್ಲ ಕ್ಯಾನ್ಸಲ್ ಮಾಡಿ ಕ್ಯಾಬ್ ಕ್ಯಾನ್ಸಲ್ ಮಾಡಿ ನಾವು ಬೇರೆ ಕ್ಯಾಬನ್ನು ಬುಕ್ ಮಾಡಿದ್ದೇವೆ ಆಯ್ತಾ